ಹಲೋ ನಮಸ್ತೆ ಮೇಡಮ್ ಮೇಡಮ್ ಅದೇ ನಿನ್ನೆ ನಿಮ್ಮ ನೃತ್ಯ ಕ್ಲಾಸಿಗೆ ಬಂದಿದ್ವಿ ನಮ್ಮ ಹೆಸ್ರೂ ಚೇತನ್ ಅಂತ ರಮೇಶ್ ಅಂತ ಅಂದರೆ ಫುಲ್ ಫುಲ್ ನೇಮ್ ಚೇತನ್ ರಮೇಶ್ ಅಂತ ಹೇಳ್ಲಿಲ್ಲ ಮೇಡಮ್ ಅದೇ ನಿನ್ನೆ ಇವು ಜಾಯ್ನ್ ಆಗಬೇಕಾಗಿತ್ತು ನಾವು ಕ್ಲಾಸ್ ಕ್ಲಾಸಿಗೆ ಹಾಂ ಬಂದಿದ್ದೆ ಮೇಡಮ್ ಇಲ್ಲ ಸೇರ್ಕೊಬೇಕು ಅಂತ ವಿಚಾರ್ಸೋಕೆ ಬಂದಿದ್ದೆ ಕೇಳ್ಕೊಂಡು ಹೋಗಿದ್ದೆ ಅದು ನೀವು ಯಾವ ಯಾವ ಥರ ನೃತ್ಯ ಹೇಳ್ಕೊಡ್ತೀರ ಮ್ಯಾಮ್ ನನಗೆ ಭರತನಾಟ್ಯಂ ಮತ್ತು ವೆಸ್ಟರ್ನ್ ಕಲಿಯೋಕ್ ಇಷ್ಟ ಮೇಡಮ್ ಹಾಂ ಮೇಡಮ್ ಇದು ಸಾಟರ್ಡೆ ಸಂಡೆನೂ ಇರುತ್ತಾ ಡ್ಯಾನ್ಸ್

ಹಾಂ ಮೇಡಮ್ ಸ್ಟೂಡೆಂಟ್ ಸಮಯ ಯಾವಾಗ ಮ್ಯಾಮ್ ಸಂಜೆ ಬರ್ಬೋದು ಸಾಟರ್ಡೆ ಮತ್ತು ಸಂಡೇ ಬೆಳಗ್ಗೆ ಹೊತ್ ಬರ್ಬೋದಾ

ಓಕೆ ಮ್ಯಾಮ್ ಇದು ಅಂದ್ರೇ ತಿಂಗ್ಳಿಗೆ ಒಂದು ಸರಿ ಫೀಸು ಇಲ್ಲ ವೀಕ್ಲಿ ಒನ್ಸಾ ಮ್ಯಾಮ್

ಹಾಂ ಭರತನಾಟ್ಯಮ್ಗೆ ಎಷ್ಟಾಗುತ್ತೆ ಹಾಂ ಹಾಂ ಓಕೆ ಮ್ಯಾಮ್ ಕರ್ನಾಟಕದ ಎಲ್ಲ ಫಾರ್ಮನ್ನು ಹೇಳ್ಕೊಡ್ತೀರ ಮೇಡಮ್ ನೀವು ಎಲ್ಲ ಫಾಮ್ ಥರ

ಹಾಂ ಓಕೆ ಮ್ಯಾಮ್ ಹಾಂ ನಾಳೆ ಬರ್ತೀನಿ ಮ್ಯಾಮ್ ಎಷ್ಟು ಗಂಟೆ ಮೇಲೆ ಬರಲಿ ಓಕೆ ಮೇಡಮ್ ಅದೇ ಕ್ಲಾಸ್ ಸೇರೋಕೆ ದುಡ್ಡು ಎಷ್ಟು ಪೇ ಮಾಡ್ಬೇಕು ಮ್ಯಾಮ್ ಮುಂಚೇ ಎಷ್ಟು ಕೊಡ್ಬೇಕು ನಿಮಗೆ ಸರಿ ಮೇಡಮ್ ಆಯಿತು ನಾಳೆ ಒಂದು ಬಂದ್ಬಿಟ್ಟು ಸಂಜೆ ಹಂಗ್ ಫೋನ್ ಮಾಡ್ತೀನಿ ಮೇಡಮ್

ಹಾಂ ನಾಳೆಯಿಂದನೇ ಜಾಯ್ನ್ ಆಗ್ತೀನಿ ಮೇಡಮ್ ಸರಿ ಮೇಡಮ್ ಆಯಿತು ತ್ಯಾಂಕ್ ಯು